ಹಾಂ ಯಾರು ಮಾತಾಡ್ತಾ ಇರೋದು ಹೌದು ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ನಾನು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಾಮ್ಮ ಸರಿಯಾಗಿ

ಹ್ಞೂ ಹ್ಞೂ ಹ್ಞೂ ಹ್ಞೂ ಅದು ನಾನು ಕೊಟ್ಟಿದ್ದು ತ್ರೀ ಟೈಮ್ಸು ಅಮ್ಮ ಟ್ಯಾಬ್ಲೆಟ್ಸು ಹಾಂ ಹಾಂ ಹಾಂ ಸುಸ್ತಿಗೆಲ್ಲ ಏನು ಕೊಟ್ಟಿಲ್ವಾಮ್ಮ ನಾನು ಹೌದಾ ಮತ್ತೆ ಓಹ್ ಇಂಜೆಕ್ಷನ್ ಏನು ಕೊಟ್ಟಿಲ್ಲಲ್ಲಾಮ್ಮ ಇಲ್ಲ ಇಲ್ಲ ಆ ಟ್ಯಾಬ್ಲೆಟ್ಸ್ ಏನಾರು ಚೇಂಜ್ ಮಾಡಿಕೊಡ್ಲಾ ಬೇರೆ ಬೇರೆ ಚಾ ಯಾವಾಗ ಬರ್ತಿಯಾಮ್ಮ ಹಾಸ್ಪಿಟ್ಲ್ ಹತ್ರ ಸಿಕ್ತೀನಿ ಬಾಮ್ಮ ಒಂದು ಫೋರ್ ಓ ಕ್ಲಾಕ ಹ್ಞೂ ಏನೇನು ಫುಡ್ ತಗೊತಾ ಇದೀಯಮ್ಮ ಫ್ರಿಡ್ಜ್ದು ಐಟೆಮ್ಸ್ ಎಲ್ಲ ಏನಾರು ತಿನ್ತಾ ಇದೀಯ ನಾನು ಕೊಡ್ಬೇಕು ಕೊಟ್ಟಿರೋರು ಹಾಗಾದ್ರೆ ಕಡಿಮೆ ಆಗಬೇಕಾಗಿತ್ತಲ್ಲಾ

ಎಷ್ಟು ಗಂಟೆಗೆ ಬರ್ತಿಯಾಮ್ಮ ನಾನು ಫೋರ್ ಓ ಕ್ಲಾಕ್ ಹೌದು ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು ತುಂಬ ರಶ್ ಇರ್ತಾರೆ

ಓಕೆ ಓಕೆ ಮಾ ಓಕೆ

ಓಕೆ ಅಮ್ಮ ಇಡು